ಹಲೋ ಸರ್ ಡಾಕ್ಟ್ರಾ ಮಾತಾಡೋದು ನಮಸ್ಕಾರ ಡಾಕ್ಟ್ರೆ ನಾವು ನೇತ್ರ ಅಂತ

ನಾವು ಬೆಳಗ್ಗೆ ಬಂದಿದ್ವಿ ಡಾಕ್ಟ್ರೆ ಕ್ಲಿನಿಕ್ಗೆ ನಮಗೆ ತಲೆನೋವು ಮತ್ತು ಜ್ವರ ಬಂದಿತ್ತು ಸ್ವಲ್ಪ ಹಾಂ ಅದು ನನಗೆ ನೀವು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರಿ ಮತ್ತೆ ವಾಸಿನೇ ಆಗಿಲ್ಲ ನನಗೆ ಮತ್ತು ಕಾಲು ನೋವು ಅದೆಲ್ಲ ಸೊಂಟ ನೋವು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹಲೋ ಹೌದು ಹೌದು ಸರ್ ಹಾಂ ನೀವು ಕೊಟ್ಟಿರೋ ಮಾತ್ರೆ ತಗೊಂಡು ಜಾಸ್ತಿ

ಜಾಸ್ತಿ ಆಗ್ಬಿಟೈತೆ ಮೇಡಮ್ ಹಾಂ ಓಕೆ ಓಕೆ ಮೇಡಮ್ ಓಕೆ ಸಾರ್